ಹಲೋ ಇದು ಫ್ಲಿಪ್ಕಾರ್ಟ್ ಆಪೀಸಿಂದ ಮಾತಾಡ್ತಿರೋದಾ ನಾನು ಒಂದು ಅಂಗಿಯನ್ನು ಆರ್ಡ್ರ್ ಮಾಡಿದ್ದೆ ಅದು ನನಗೆ ಹನ್ನೆರಡನೇ ತಾರೀಖಷ್ಟೊತ್ತಿಗೆ ಬೇಕಾಗಿತ್ತು ನೋಡಿದರೆ ಇನ್ನೂ ಬಂದಿಲ್ಲ ಅದಕ್ಕೆ ನಾನು ಕ್ಯಾನ್ಸಲ್ ಮಾಡಬೇಕಂತ ಮಾಡಿದ್ದೇನೆ ಅದಕ್ಕೆ ಪ್ರೊಸೀಜರ್ ಏನೇನಿದೆ ಹೇಳಿ

ಓ ಟಿ ಪಿ ಹೇಳಬೇಕಾ

ತ್ರೀ ಫೋರ್ ತ್ರೀ ಫೋರ್ ಸಿಕ್ಸ್ ವನ್ ಎಸ್ ಸರಿ ಸರ್

ಮೇಡಮ್ ಇದು ನಮಗೆ ಅಮೌಂಟು ವಾಪಸ್ಸಾಗುತ್ತಾ ರಿಟನ್ ಬರುತ್ತಾ ಅಮೌಂಟು ಇಲ್ಲವಾ

ಇದು ಎಷ್ಟು ಗಂಟೆಯಲ್ಲಿ ರಿಟನ್ನಾಗುತ್ತೆ ಮ್ಯಾಮ್ ಇದು ಅಮೌಂಟು

ಸರಿ ಮೆಡ್ ಪ್ರೊಸೀಜರ್ ಇಷ್ಟೇನಾ ಮತ್ತೆ ಇದೆಯಾ ಮ್ಯಾಮ್

ಅದು ಪಂಕ್ಷನ್ನಿಗೆ ಆಲ್ಡ್ರ್ ಮಾಡಿದ್ವಿ ಮ್ಯಾಮ್ ಅದಕ್ಕೆ ಇನ್ನೂ ಬಂದಿಲ್ವಲ್ಲ ಕ್ಯಾನ್ಸಲ್ ಮಾಡಿ ನಾವು ಇಲ್ಲೇ ಎಲ್ಲಾರೂ ತಗೋತೀವಿ ಸರಿ ಮೇಡಮ್ ಅದೇ ಮೇಡಮ್ ಅದು ಕ್ಯಾನ್ಸಲ್ ಮಾಡಬೇಕು ಪ್ರೊಸೀಜರ್ ಓ ಟಿ ಪಿಯೆಲ್ಲ ಹೇಳಿದ್ದೀನಲ್ಲ ಮ್ಯಾಮ್ ಮತ್ತೇನು ಸರಿ ಮ್ಯಾಮ್ ಸರಿ ಸರಿ ಸರಿ ಸರಿ ರಿಟರ್ನೂ ಈ ಅಮೌಂಟ್ ಇವಾಗಲೇ ರಿಟರ್ನ್ ಆಗುತ್ತಾ ಅಥವಾ ವನ್ನೂ ವನ್ ಅವರ್ ಟೂ ಅವರ್ ಬಿಟ್ಟು ರಿಟರ್ನ್ ಆಗುತ್ತಾ ಮ್ಯಾಮ್ ಇದು ಒನ್ ಅವರಲ್ಲಾ ಸರಿ ಮ್